ನಮ್ಮ ರಾಜ್ಯ ಬಂದು ಕರ್ನಾಟಕ ಕರ್ನಾಟಕದಲ್ಲಿ ಹಲವಾರು ಸಾಂಸ್ಕೃತಿಕ ಪರಂಪರೆಗಳನ್ನು ನಾವು ಕಾಣಬೋದಾಗಿದೆ ಅದರಲ್ಲೇನಪ್ಪ ಅಂತಂದ್ರೆ ಹಲವಾರಿದ್ದಾವೆ ಹೇಳೋದಕ್ಕೆ ಅಂತಂದ್ರೆ ಯಾವ್ಯಾವ ಇರಬೋದು ಅಂತಂದ್ರೆ ಕೆಲ್ವೊಂದು ಹೇಳ ಹೇಳಬಲ್ಲೆ ನಾನು ಏನಪ್ಪಾ ಅಂದರೆ ಯಾವುದು ಭೂತ ಕೋಲ ಇರಬೋದು ಅಂದರೆ ಅದರಲ್ಲಿ ದೈವ್ಯ ನ ದೈವ ನರ್ತನ ಅಂತ ಬರುತ್ತೆ ಮಂಗಳೂರು ಸೈಡು ಆಂ ನೆಕ್ಸ್ಟು ಮೈಸೂರಲ್ಲಿ ಬಂದೂ ನಮಗೆ ದಸರ ಹೇಳೋ ಅವಶ್ಯಕತೆಯೇ ಇಲ್ಲ ದಸರಾ ವಿಜೃಂಬಣೆಯಿಂದ ಮಾಡ್ತಾರೆ ನೆಕ್ಸ್ಟ್ ಬಂದು ಅಂದ್ರೇನು ವಿವಿಧ್ವಾದ ಅಂದ್ರೇನು ಯಕ್ಷಗಾನ ಭರತನಾಟ್ಯ ಈ ಥರದ ಕಲೆಗಳೆಲ್ಲ ತುಂಬಾ ಇದೆ ಇವೆಲ್ಲ ಸಂಸ್ಕೃ ತಿ ಪರಂಪರೆಯಾಗಿ ಬಂದಿರೊ ಅಂಥವೇ ಅದ್ರೆ ಜೊತೆ ಏನಪ್ಪ ಅಂದರೆ ಉಡುಗೆ ತೊಡುಗೆ ಇರಬೋದು ಅಥ್ವಾ ನಾವು ತಿನ್ನೋ ಆಹಾರ ಪದಾರ್ಥ ಇರಬೋದು ಅಂದರೆ ಕೆಲ್ವೊಂದು ಕಡೆ ಕೆಲವೊಂದು ಇರುತ್ತೆ ನಾರ್ತ್ ಕರ್ನಾಟಕ ಸೈಡ್ ಬಂದು ನಮಗೆ ರೊಟ್ಟಿ ಫೇಮಸು ರೊಟ್ಟಿ ಇಲ್ಲದೇ ಅವ್ರಿಗೆ ಊಟ ಮಾಡ್ದಂಗೆ ಅನ್ಸೋಲ್ಲ ಆ ಥರ ಅದೇ ರೀತಿ ನಮಗೆ ತುಮಕೂರು ಸೈಡ್ ಬಂದೂ ಮುದ್ದೆ ತಿಂತಾರೆ ಇದು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಸಾಂಪ್ರದಾಯಿಕ ಒಂದು ಅಡುಗೆ ಅಂತನೇ ಹೇಳ್ತಾ ಬರಬೋದು ನೆಕ್ಸ್ಟ್ ಮೆಂತ್ಯ ಮುದ್ದೆ ಇರುತ್ತೆ ಆ ಥರದ್ದು ಇದನ್ನು ನಾವು ಕಾಪಾಡೋ ನಿಟ್ಟೂ ನಿಟ್ಟಿನಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ತುಂಬ ಒಂದು ಇದಿದೆ ಯಾವ ಥರ ಅಂತಂದ್ರೆ ಈಗ ಬಂದೂ ನಮ್ಮ ವಲಸೆ ಬರ್ತಿದ್ದಾರೆ ಬೇರೆ ಕಡೆಯಿಂದ ಬೇರೆ ರಾಜ್ಯದವರಿರ್ಬೋದು ಬೇರೆ ರಾಷ್ಟ್ರದವರಿರ್ಬೋದು ಅಂದರೆ ಕೆಲಸದ ಮೇಲಿರ್ಬೋದು ಈ ಥರ ವಲಸೆ ಬಂದಾಗ ಅವ್ರಿಗೆ ನಮ್ಮ ಕನ್ನಡ ಭಾಷೆ ಅನ್ನೋದು ಗೊತ್ತಿರೋಲ್ಲ ಗೊತ್ತಿಲ್ಲದೇ ಇದ್ದಾಗ ನಾವೇನು ಮಾಡ್ತೀವಿ ನಮ್ಮ ಕನ್ನಡ ಭಾಷೆ ಅವ್ರಿಗೆ ಕಲಿಸೋದು ಬಿಟ್ಟು ಈಗ ಅವ್ರ ಭಾಷೆಲಿ ನಾವು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅಥ್ವಾ ಪಾಶ್ಚಾತ್ಯ ದೇಶದ್ದಿರಬೋದು ಅಂದರೆ ಏನು ಇಂಗ್ಲೀಷ್ ಇರಬೋದು ಹಿಂದಿ ಇರಬೋದು ತಮಿಳು ಇರಬೋದು ಈ ಥರ ಏನು ಭಾಷೆಗಳನ್ನ ನಾವು ಕಲಿತು ಅವ್ರ ಜೊತೆ ಅವ್ರೊಟ್ಟಿಗೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಸೊ ಅದ್ರ ಬದಲಾಗಿ ಅವ್ರಿಗೂ ಕನ್ನಡ ಮಾತಾಡೊದಕ್ಕೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ನಾವು ಕನ್ನಡ ಕಲಿಸೋ ಥರ ಇರಬೋದು ಇಲ್ಲ ಅಂತಂದ್ರೆ ಸೋಶ್ಯಲ್ ಮೀಡ್ಯಾ ಇದ್ದೇ ಇದೆ ಸೋಶ್ಯಲ್ ಮೀಡ್ಯಾದಲ್ಲಿ ನಮ್ಮ ಏನು ನಮ್ಮ ಸಂಸ್ಕೃತಿಯ ಪರವಾದಂಥ ವೀಡ್ಯೋಗಳನ್ನ ಮಾಡಿ ಸೋಶ್ಯಲ್ ಮು ಸೋಶ್ಯಲ್ ಮೀಡ್ಯಾ ಮೂಲಕ ಏನು ಒಬ್ರಿಂದ ಒಬ್ರಿಗೆ ಅವೆರ್ನೆಸ್ ಮೂಡಿಸೋದಿರ್ಬೋದು ಅಂದರೆ ಶೇರ್ ಮಾಡ್ತಾ ಹೋದ್ರೆ ಒಬ್ರಿಂದೊಬ್ರಿಗೆ ಗೊತಾಗ್ತಾ ಹೋಗುತ್ತೆ ಅಂದರೆ ಓಹ್ ಇದು ನಮ್ಮ ಹಳೇ ಕಾಲದ್ದು ಪರಂಪರೆ ಹಾಳಾಗಬಾರ್ದು ಸೊ ನಾನು ಮುಂದೆನೂ ನಡೆಸಿಕೊಂಡೋಗ್ಬೇಕು ಅನ್ನೋ ಒಂಥರ ವೀಡ್ಯೋಗಳನ್ನ ಮಾಡಿ ಅವ್ರಿಗೆ ಹೇಳೋ ಅಂಥದ್ದಿರಬೋದು ಇಲ್ಲಪ್ಪ ಅಂದರೆ ಸೋಶ್ಯಲ್ ಅವೆರ್ನೆಸ್ ಮೂಡಿಸೋ ಅಂಥದ್ದಿರಬೋದು ಅಂದರೆ ಯಾವರೀತಿ ಈಗ ಒಂದ್ಕಡೆ ಸಂಘ ಸೇರಿ ಸಂಘ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಗ್ರೂಪ್ ಮಾಡಿ ಅವರು ಅಲ್ಲಿ ಅಲ್ವಾರು ಕಡೆ ಪ್ರೋಗ್ರಾಮ್ಸ್ನ ಕೊಟ್ಟು ಈ ಥರ ಇದ್ರೆ ಈ ಥರ ಇರುತ್ತೆ ಸೊ ನಮ್ಮ ಕನ್ನಡವ ನಾವು ಬಿಟ್ಕೊಡಬಾರದು ಅಂಥೇಳ್ಬಿಟ್ಟು ನಮ್ಮ ಸಂಸ್ಕೃತಿನ ನಾವು ಬಿಟ್ಕೊಡಬಾರದು ಅನ್ನೋದರ ಬಗ್ಗೆ ಅರಿವನ್ನ ಮೂಡಿಸೋದಿರ್ಬೊದು ಆಂ ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ರೂಲ್ ಬೇರೆ ಬಂದಿದೆ ಯಾವ್ದಪ್ಪ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಕಂಪಲ್ಸರಿ ಮಾತಾಡಲೇಬೇಕು ಅನ್ನೋವಂಥದ್ದು ಅದೇ ಥರದ್ದು ಸೊ ನಾವು ಒಂದಲ್ಲ ಒಂದು ರೀತಿಲ್ಲಿ ಏನು ಪ್ರಚಾರನ ಮಾಡೋ ಥರ ಇರ್ಬೋದು ಇದು ಈ ಥರ ಎಲ್ಲ ಮಾಡ್ಕೊಂಡು ನಾವು ನಮ್ಮ ಸಂಸ್ಕೃತಿಯ ನಾವೇನು ಮಾಡ್ಕೊಬೋದು ಉಳಿಸ್ಕೋಬೋದು